ನಾನು ಆನ್ಲೈನ್ ಶಾಪಿಂಗ್ ಅಂತ ಮೀಶೋ ಆ್ಯಪಲ್ಲಿ ಹ್ಯಾಂಡ್ ಬ್ಯಾಗನ್ನು ಆರ್ಡರ್ ಮಾಡಿದ್ದೆ ಆರ್ಡರ್ ಮಾಡಿ ಎಂಟು ದಿನಗಳ ನಂತರ ನಮಗೆ ಬ್ಯಾಗ್ ಬಂದಿದೆ ಆದರೆ ಬ್ಯಾಗು ನಾವು ಆರ್ಡರ್ ಮಾಡುವಾಗ ನೋಡಿದ ಬ್ಯಾಗ್ನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ತುಂಬ ಬದಲಾವಣೆ ಕಾಣಿಸಿದ್ದು ನಮಗೆ ಬಂದ ಬ್ಯಾಗು ನಾವು ಆರ್ಡರ್ ಮಾಡಿರುವ ಬ್ಯಾಗಿಗಿಂತ ತುಂಬ ಬಣ್ಣ ಮತ್ತು ಜಿಪ್ಪುಗಳು ಎಲ್ಲ ಸರಿ ಇರುವುದಿಲ್ಲ ನಾವು ಆರ್ಡರ್ ಮಾಡೀನಿ ಬ್ಯಾಗಿನ ಬಣ್ಣ ಗುಲಾಬಿ ಬಣ್ಣದ್ದಾಗಿತ್ತು ಆದರೆ ನಮಗೆ ಬಂದ ಬ್ಯಾಗಿನ ಬಣ್ಣ ಕೆಂಪು ಆಗಿತ್ತು ನಂತರ ತುಂಬ ಕೆಟ್ಟದಾಗಿ ಕಾಣಿಸುತಿತ್ತು ಆರು ಜಿಪ್ಪುಗಳು ಇದ್ದ ಬ್ಯಾ ಇದ್ದವು ಮತ್ತು ಒಂದು ಜಿಪ್ ಹಾಳಾಗಿದ್ದು ಒಳಗಡೆ ಕಂಪಾರ್ಟ್ಮೆಂಟ್ನ ಬಟ್ಟೆ ಕೂಡ ಹಾಳಾಗಿದ್ದು ಮತ್ತು ಡೆಲಿವರಿ ಕೂಡ ತುಂಬ ಲೇಟಾಗಿತ್ತು ನಾನು ಅದನ್ನು ಫಂಕ್ಷನ್ಗೆ ಹಾಕಿಕೊಂಡು ಹೋದಾಗ ಎಲ್ಲ ಸ್ನೇಹಿತೆಯರು ಚೆನ್ನಾಗಿಲ್ಲ ಎಂದು ಹೇಳಿದರು ಮೀಶೋ ಆ್ಯಪ್ನಿಂದ ಬಂದ ಬ್ಯಾಗ್ ನನ್ನ ಸ್ನೇಹಿತರ ಮುಂದೆ ನನಗೆ ಮುಜುಗರವಾಯಿತು